ಅಲೋ ಅಲೋ ಅಣ್ಣಾವರೇ ನಮಗೆ ಹೂವಾ ಬೇಕಿತ್ತು ಹಾಂ ನಮಗೆ ಮಲ್ಲಿಗೆ ಹೂವು ಕಾಕಡಾ ಹೂವು ಮತ್ತು ಗುಲಾಬಿ ಹೂವು ಕೆಜಿ ಎಷ್ಟು ಎಷ್ಟ್ರ ಹಂಗ್ ಕೊಡ್ತೀರಾ ನಮ್ಮ ಮನೇಲಿ ಫಂಕ್ಷನ್ ಇದೆ ತುಂಬ ಬೇಕು ಅದಕ್ಕೆ ಹ್ಞೂ ಹ್ಞೂ

ನಮಗೆ ನಾಡಿದ್ದು ಹ್ಞೂ ಹಾಂ ಮಂಗ್ಳವಾರ ಯಾ ನಮ್ಮ ನಮಗೆ ಟೋಟಲು ಒಂದು ಎಂಟು ಹತ್ತು ಕೆಜಿ ಬೇಕು ಹ್ಞೂ ಹ್ಞೂ ಇಲ್ಲ ಮಾಡಿಸ್ತೀವಿ ಮಾಡಿಸ್ತೀವಿ ಅಂದರೆ ಏನು ಬೆಲೆ ಮಾಡ್ತೀರಾ ಅಥ್ವಾ ನಾವೇ ಮಾಡ್ಕೊತೀವಿ ಅಂದರೆ ಹೂವ್ ಎಷ್ಟು ಕೆಜಿ ಅಂತ

ಹ್ಞೂ ಹ್ಞೂ

ಸರಿ ಯಾವುದು ಒಂದು ಡೆಕೋರೇಷನ್ಗೆ ಎಷ್ಟು ಅಮೌಂಟ್ ತಗೊತೀರಾ ನೀವು ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಔದಾ ಸರಿ ಈಗ ನಿಮ್ಮ ಅಂಗಡಿ ಎಲ್ಲಿ ಬರತ್ತೆ ಅಣ್ಣ

ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಸರಿ ಸ ನಮ್ಮ ಹುಡ್ಗುನ್ ನಮ್ಮ ಹುಡ್ಗುನ್ ಕಳಿಸ್ತೀನಿ ನಂಬರ್ ಕೊಟ್ಬಿಟ್ಟು ನೀವು ಮಾತಾಡ್ತೀರಾ

ಹಾಂ ನಮ್ಮ ಹುಡ್ಗುನ್ ನಮ್ಮ ಹುಡ್ಗುನ್ ಜೊತೆ ಮಾತಾಡಿ ಅವನೇ ಅಮೌಂಟ್ ಎಲ್ಲ ಇದು ಮಾಡೋದು ನಮ್ಮ ಹುಡ್ಗುನ್ ಜೊತೆ ಮಾತಾಡಿ ಅವ್ನು ಒಪ್ಕೊಂಡ್ರೆ ಏನೂ ಇಲ್ಲ ಸರಿಯಾ ಹ್ಞೂ ಸಂಜೆ ನಿಮ್ಮ ನಂಬರೂ ಕಳಿಸ್ತೀನಿ ನಾನು ಅವ್ನಿಗೆ ಮೆಸೇಜ್ ಮಾಡ್ತೀನಿ ಫೋನ್ ಮಾಡ್ಕಂಡು ಬರ್ತಾನೆ ಅವನು

ಹಾಂ ಹಾಂ ಆಯ್ತು ಆಯ್ತು ಆಯ್ತು ಹಾಂ ಹಾಂ ಸರಿಯಣ್ಣ ಸರಿ ಹ್ಞೂ